ಹಾಂ ಹಲೋ ಹೇಳಿ ಮೇಡಮ್ ಹಾಂ ಹಲೋ ಹೇಳಿ ಮೆ ಹಾಂ ಎಲ್ಲಿ ಹೋಗ್ಲಿಕ್ಕೆ ಮೈಸೂರು ಪ್ಯಾಲೇಸ್ ಪ್ಯಾಲೇಸಾ ತಿರುಗ್ಲಿಕ್ಕೆ ಹಾಂ ಎಷ್ಟು ಜನ ಇದ್ದೀರಿ ಹಾಂ ದೊಡ್ಡವರಾ ನಾಲ್ಕು ಜನಾ ಹಾಂ ಹಾಂ ಹಾಂ ಹಾಂ ಮಕ್ಕಳು ಹಾಂ ಹಾಂ ಆಯಿತು ಹಾಂ ಎಷ್ಟು ಗಂಟೆಗೆ ಬರಬೇಕು ಹಾಂ ಹೌದಾ ಖಾಲಿ ಮೈಸೂರು ಪ್ಯಾಲೇಸ್ ತಿರುಗ್ಲಿಕ್ಕೇನಾ ಬೇರೆ ಕಡೆ ಹೋಗ್ಲಿಕ್ಕಿದೆ ಹಾಂ ಹಾಂ ಹಾಂ ಅಲ್ಲಿ ಹಾಂ ಅಲ್ಲಿ ಬೆಟ್ಟ ಎಲ್ಲ ಇದೆ ಅಲ್ಲಿ ತುಂಬ ಒಳ್ಳೆಯದು ವ್ಯೂ ಎಲ್ಲ ಕಾಣ್ತದೆ ಹಾಂ ದೇವಸ್ಥಾನ ಎಲ್ಲ ಇದೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೇನೆ ಮತ್ತು ಹಾಂ ಮತ್ತು ಊಟಕ್ಕೆಲ್ಲಾ ನಿಲ್ಲಿಸ್ಬೇಕಾ ಹಾಂ ಹಾಂ ಆಯಿತು

ಹಾಂ ಅಲ್ಲ ಅದು ಗೂಗಲ್ ಪೇನೆ ಮಾಡಿ ಅದು ಮೀಟರ್ ಲೆಕ್ಕ ಅಲ್ಲ ಅದು ಎಷ್ಟು ಹಾಂ ಎಷ್ಟು ತಿರುಗ್ತೇವೆ ಅಷ್ಟು ಮೀಟರ್ ಲೆಕ್ಕ ನಿಮಗೆ ಆಗ್ತದೆ ಹಾಂ ನೋಡುವಾ ನೋಡುವಂತೆ ಈಗ ನಾವು ಖರ್ಚು ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಹಾಂ ಅದಕ್ಕೆ ಪೆಟ್ರೋಲ್ಗೆಲ್ಲ ಜಾಸ್ತಿ ಉಂಟು ಅದಕ್ಕೆ ನಾನು ಹೇಳ್ತೇನೆ ಎಷ್ಟು ಆಗ್ತದೆ ಅಂತ ಹಾಂ ಆಯಿತು ಇಕು ಹಾಂ ಹಲೋ ಎಲ್ಲ ತುಂಬ ಒಳ್ಳೊಳ್ಳೆಯ ದೇವಸ್ಥಾನಗಳು ಇದೆ ಹಾಂ ನಾನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೇನೆ ನೀವು ಹೊಸತಾ ಮೈಸೂರಿಗೆ ಬಂದದ್ದು ಹ್ಞೂ ಆಯ್ತ್ ಹಾಂ ಆಯ್ತ್ ಹೌದಾ ಹಾಂ ಹಾಂ ಮತ್ತು ಹಾಂ ಆಯಿತು ನಾನು ಬರ್ತೇನೆ ಹಾಗಾದ್ರೆ ಸಂಗ್ ಸಾಯಂಕಾಲ ಬರ್ತೇನೆ ಆಯಿತು